ಇಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಎರಡನೇಯದು ಐದು ಎರಡು ಎರಡು ಸಾವಿರದ ಹತ್ತು ಮೂರನೇಯದು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಹದಿನೈದು ನಾಲ್ಕನೇಯದು ಹದಿನೈದು ಎಂಟು ಸಾವಿರದ ಒಂಬೈನೂರ ಎಂಬತ್ಮೂರು ಐದನೇಯದು ಒಂದು ಆರು ಸಾವಿರದ ಒಂಬೈನೂರ ಅರವತ್ತಾರು